ನಾನು ಹರ್ ಬಾರ್ ಬಿರ್ಯಾನಿ ಮಾಡ್ತಿದ್ದೆ ಖರೆ ಅಂದರ ನಾನು ಎರಡು ಚೀಸ್ ಹಾಕ್ತಿದಿಲ್ ಎರಡು ಚೀಸ್ ಅಂದ್ರೆ ಏನು ಸ್ಯಾಜರ ಮಸಾಲೆ ಹಾಕ್ತಿದಿಲ್ಲ ಅರ್ಸಿಣ ಹಾಕ್ತಿದಿಲ್ಲ ಅಲ್ಲ ಬೆಳಗಡಿ ಕಮ್ ಕಮ್ ಹಾಕ್ತಿದೆ ಮತ್ತು ಕೊತ್ಮುರಿ ಕಮ್ ಕಮ್ ಹಾಕ್ತಿದ್ದೆ ಎಲ್ಲ ಥೊಡೆ ಥೊಡೆ ಹಾಕ್ತಿದ್ದೆ ನಾ ಮಾಡಿಂದು ಬಿರ್ಯಾನಿ ಚಂದ ಆಯ್ತಿದಿಲ್ಲ ಈಗ ನಾ ಅಲ್ಲ ಬೆಳಗಡಿ ಚಂದ ಹಾಕ್ಲದ್ದೇ ಖಾರ ಉಪ್ಪು ಬಾಯಿ ತುಂಬ ಹಾಕ್ಲದ್ದೇ ಕೊತ್ಮುರಿ ಪುದಿನಾ ಬಾಯಿ ತುಂಬ ಹಾಕ್ಲತ್ತಿದೆ ಮತ್ತು ಸ್ಯಾಜರ ಮಸಾಲೆ ಕುಟ್ಟಿ ಹಾಕ್ಲತ್ತಿದೆ ಎಸರಿನಾಗ ಸ್ಯಾಜರ ಮಸಾಲೆ ಹಾಕ್ಲತ್ತಿದೆ ಈಗ ಹಾಕೋ ಕಡಿಂದು ಮತ್ತು ಬಿರ್ಯಾನಿ ಚಂದ ಆಗ್ಲತ್ತದ ಬೇರೆರ್ ಅಪ್ಲೆ ನನಗೆ ಬಿರ್ಯಾನಿನೇ ಮಾಡಕ್ಕೆ ಬರ್ತಿದ್ದಿಲ್ಲ ಈಗ ಹಾಕಿ ನಾನು ಬಿರಾನಿ ಈಗ ಮಾಡಕ್ಕ ಕಲ್ತಿದೆ ಈಗ ಎಲ್ಲರೂ ನಮ್ಮ ಮನ್ಯಾಗ ಚಂದ ಆಗೈದ ಬಿರ್ಯಾನಿ ಚಂದ ಆಗೈದ ಅಲ್ಲತರ ಮತ್ತು ನನಗೆ ಪೈಲೆ ಮಾಡ್ದ್ರೆ ಏಟ್ ಭಿ ಚಂದಾಗಿಲ್ಲ ಅಂತಿದ್ದರು ಈಗೆಲ್ಲ ಚಂದ ಆಗ್ಲತ್ತದ ಈಗ ಚಂದ ಎಲ್ಲರ್ ಯಾರಿಗೆ ಭಿ ಕೊಟ್ರೂ ಭಿ ಎಲ್ಲರೂ ಚಂದ ಆಗೈದ ಬಿರ್ಯಾನಿ ಏಲತ್ತರ ಮತ್ತು ನಂಗೆ ಭಿ ಜರಾ ಈಗ ಖುಷಿ ಆಗ್ಯದ ಮತ್ತು ತಾರೀರ ಏಟ್ ಭಿನೆ ಮಾಡಕ್ಕೆ ಬರ್ತಿದ್ದಿಲ್ಲ ತಾರಿ ನನಿಗೀಗ ಒಬ್ಬರು ಹೇಳಿ ಕೊಟ್ಟಿರು ತಾರಿ ಹ್ಯಾಂಗೆ ಮಾಡ್ತಾರ ಅಂತಂದ್ರೆ ತಾರಿಗೆ ತಮಟಾ ಅಲ್ಲ ಬೆಳಗಡ್ಡೀ ಅರ್ಶಿಣ ಕೊತ್ಮುರಿ ಸ್ಯಾಜಿರ ಮಸಾಲೆ ಎಲ್ಲ ಹಾಕಿ ಕುಟ್ಟಿ ಅದಕ್ಕೆ ಹಚ್ಚಿ ಬಘಾರ್ ಹಾಕ್ತಿದ್ದೆ ಬಘಾರ್ ಹಾಕಿನ ಮೇಲೆ ಮತ್ತೆ ಹಿಂದಿಂದು ಬಿನ್ನಿಸ್ಸು ಹಾಕ್ತಿದೆ ಬಿನ್ನಿಸ್ ಹಾಕಿನ ಮೇಲೆ ಮತ್ತು ಮೆಂತೆ ಪಲ್ಲೆ ಹಾಕ್ತಿದ್ದೆ ಅವೆಲ್ಲ ಹಾಕಿ ಆಮೇಲೆ ಚಂದ ಕುದಿಸಿ ಮತ್ತೆ ಹಿಂದಿಂದು ಸುರು ಅದಕ್ಕೆ ಅಕ್ಕಿ ತೊಳ್ದು ಕೇರಿ ಅಕ್ಕಿ ತೊಳ್ದು ಮತ್ತು ಅದ್ರಾಗ ಹಾಕಿ ಹಿಂದಿನ ಸುರು ಮತ್ತೆ ಥೊಡೆ ಅದಕ್ಕೆ ಎಷ್ಟು ಹತ್ತವೊ ಅಷ್ಟು ನೀರು ಹಾಕಿ ಮಸಾಲೆ ಹಾಕಿ ಮತ್ತು ಮುಚ್ಚಿಟ್ಟಿದೆವು ಅದು ಕುದಿತಂದ್ರೆ ಥೊಡೆ ಸ್ಲೋ ಇಟ್ಟು ಅದಕ್ಕೆ ದಮ್ಮಿಗೆ ಇಟ್ಟು ಮತ್ತೊಂದು ಅರ್ಧ ಗಂಟೆ ಹಂಗೆ ಸ್ಲೋ ಇಟ್ಟು ಡಕ್ಕನ್ ಮುಚ್ಚಿ ಮತ್ತು ದಮ್ಮಿಗೆ ಇಕ್ತಿದ್ದೆವು ಅರ್ಧ ಗಂಟೆ ಬಾದ ಅನ್ನ ಆಯ್ತಿತ್ತು ಬಂದು ಮಾಡ್ತಿದ್ದೆವು ಬಂದು ಮಾಡಿ ಆಮೇಲೆ ಮತ್ತೆ ಎಲ್ಲರೂ ಸೇರಿ ಕುಂತು ಊಟ ಮಾಡ್ತಿದ್ದೆವು ಊಟ ಮಾಡಿದ್ ಮೇಲೆ ಎಲ್ಲ ಪಾತ್ರೆಗಳು ಎಲ್ಲ ಒಯ್ದು ಹೊರಗಿಕ್ತಿದ್ದೆವು ಹೊರಗಿಟ್ಟ ಮೇಲೆ ಹಿಂದಿನ ಸುರು ಎಲ್ಲರೂ ಮತ್ತೆ ಅವು ಭಾಂಡೆಗಳು ತಿಕ್ತಿದ್ದೆವು ತಿಕ್ಕಿದ್ ಮೇಲೆ ಎಲ್ಲ ಸವ್ರ್ಸಿಕ್ತಿದ್ದೆವು ಮತ್ತೆ ಅದರ ಮ್ಯಾಲೆ ಎಲ್ಲ ಇದು ಮಾಡ್ದೆವು